ಹಾಂ ರೀ ಮಿಸ್ಸು

ಹಾಂ ರೀ ಸ ಹಾಂ ರೀ ಸ ಹಾಂ ಮಾಡ್ತೀವಿ ರೀ ಹಾಂ

ಸರಿ ಸರ್ ಹೌದು ಸರ್

ಹ್ಞೂ ಹ್ಞೂ ಹಾಂ ಸರ್ ಹಾಂ ಸರಿ ಸರ್ ಹಾಂ ಸರಿ ಸರ್

ಹಾಂ ಹಾಂ ಸರಿ ಸರ್ ಹಾಂ ಸರಿ ನೋಡ್ತೀವಿ

ಹಾಂ ಸರಿ